ತಂತ್ರಜ್ಞಾನವು ಈಗಿನ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೆರವಾಗುತ್ತಿದೆ ಹೇಗೊಂದು ರೀತಿಯಲ್ಲಿ ಹೇಳುವುದಾದರೆ ಓಟ್ ಮೊದಲನೆಯದಾಗಿ ಹೋಟೆಲ್ಗಳಲ್ಲಿ ಅಲ್ಲಿ ವಯಸ್ಸಾದವರು ಹತ್ತಿ ಇಳಿಯಲು ಆಗುವುದಿಲ್ಲ ಆಗ ಅಲ್ಲಿ ಲಿಫ್ಟ್ಗಳನ್ನು ಮಾಡಿರುತ್ತಾರೆ ಲಿಫ್ಟ್ ನಿಂದ ಅವರು ಈಸಿಯಾಗಿ ಹೋಗಬಹುದು ಹಾಗು ಬರಬಹುದು ನಂತರ ತಂತ್ರಜ್ಞಾನವನ್ನು ಉಪಯೋಗಿಸಿ ಈಗ ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಬಸ್ಸುಗಳಿ ಬಸ್ಸು ಆಟೋ ವ್ಯಾನ್ಗಳು ಅವೆಲ್ಲ ಓಡಾಡುವುದು ಹೆಚ್ಚಿನ ಟ್ರಾಫಿಕನ್ನು ಉಂಟು ಮಾಡಿದೆ ಆದ್ದರಿಂದ ಈಗ ಮೆಟ್ರೋ ಎಂಬ ಒಂದು ವಾಹನವನ್ನು ಕಂಡುಹಿಡಿದಿದ್ದಾರೆ ಈ ವಾಹನದಿಂದ ಯಾವುದೇ ಟ್ರಾಫಿಕ್ಕ್ ಹಾಗು ತಡವು ಸಹ ಆಗುವುದಿಲ್ಲ ಇದು ಸರಿಯಾದ ಸಮಯಕ್ಕೆ ನಮ್ಮನ್ನು ತಲುಪಬೇಕಾದ ಜಾಗಕ್ಕೆ ತಲುಪಿಸುತ್ತದೆ ಹೇಗೆಂದರೆ ಇದು ಈ ಮೆಟ್ರೋ ಓಡಾಡುವ ಜಾಗ ಮೇ ಓಡಾಡುವುದು ಮೇಲೆ ಆಗಿರುತ್ತದೆ ಆದ್ದರಿಂದ ಯಾವುದೇ ಟ್ರಾಫಿಕ್ ಅಡ್ಡಿ ಆತಂಕಗಳು ಇರುವುದಿಲ್ಲ ನಂತರ ಯಾವುದೇ ಒಂದು ಒಳ್ಳೆಯ ಸನ್ನಿವೇಶ ಹಾಗು ವಸ್ತುಗಳನ್ನು ಜಾಗಗಳನ್ನು ನೋಡಿದಾಗ ನಮಗೆ ಅದನ್ನು ಯಾರಿಗಾದರೂ ತೋರಿಸಬೇಕು ಎಂದೆನಿಸಿದಾಗ ಅದನ್ನು ನಾವು ವೀಡ್ಯೋ ಮಾಡಿಕೊಳ್ಳಬಹುದು ಆದ್ದರಿಂದ ಈ ಫೋನ್ ಕೂಡ ನಮಗೆ ಒಂದೊಳ್ಳೆ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಆಗಿ ನಮಗೆ ಉಪಯೋಗವಾಗುತ್ತಿದೆ ಹಾಗೆಯೇ ನಮ್ಮ ನಮ್ಮ ಸುತ್ತಮುತ್ತಲಿನ ಪರಿಸರ ಅಂದರೆ ಹವಾಮಾನದ ಅವಧಿ ಹೇಗಿದೆ ಎಂದು ಪರಿಶೀಲನೆ ಮಾಡುವುದಕ್ಕೆ ಯಾರ ಯಾರದ್ದೇ ಸಹಾಯವನ್ನು ಪಡೆಯದೇ ನಾವೇ ಫೋನಿನಲ್ಲಿ ನೋಡಿ ಹವಾಮಾನ ಯಾವ ರೀತಿ ಇದೆ ಎಷ್ಟು ಡಿಗ್ರಿಯಲ್ಲಿ ಇದೆ ಎಂದು ನೋಡಿಕೊಳ್ಳಬಹುದು ಹಾಗೆಯೇ ನಾವು ಬಸ್ಸು ಹೋಟೆಲ್ಗಳಲ್ಲಿ ಹೋಗುವಾಗ ಟಿಕೇಟುಗಳನ್ನು ಕೊಡುವುದು ಈ ಇದನ್ನು ಸಹ ಯಾರು ಬುಕ್ ಪೆನ್ನು ಹಿಡಿದು ಬರೆಯುವುದಿಲ್ಲ ತಂತ್ರಜ್ಞಾನದ ಮೂಲಕ ಉಪಯೋಗಿಸಿದ ಆ ಮೆಷಿನ್ನಲ್ಲಿ ಅವರಿಗೆ ಯಾವ ಊರಿಗೆ ಹೋಗಬೇಕು ಅಲ್ಲಿಂದ ಅವರು ಹತ್ತಿದ ಜಾಗದಿಂದ ಅವರು ಇಳಿಯುವ ಜಾಗಕ್ಕೆ ಎಷ್ಟು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಟಿಕೇಟ್ ಅಲ್ಲಿ ಸಡನ್ ಆ ವೇಗ ವೇಗವಾಗಿ ಅತೀ ವೇಗವಾಗಿ ತಿಳಿಸುತ್ತದೆ ಈ ತಂತ್ರಜ್ಞಾನದಿಂದ ಯಾವುದೇ ಕೆಲಸ ಈಸಿಯಾಗಿ ಅಂದರೆ ಬೇಗ ಬೇಗ ನಡೆಯುತ್ತದೆ